ಹಲೋ ಏನು ಮೇಡಮ್ ನಾವು ಹಿರಿಯೂರಿಂದ ಬಂದಿದ್ದೀವಿ ನಮ್ಮ ಹುಡುಗ ಎಸ್ ಎಲ್ ಸಿ ಪಾಸಾಗಿದ್ದ ಫಸ್ಟ್ ಪಿ ಯು ಸಿಗೆ ಕ್ಲಾಸಿಗೆ ಸೇರ್ಸ್ಬೇಕಾಗಿತ್ತು ಫೀಸ್ ಎಷ್ಟು ಹ್ಞೂ ಹ್ಞೂ ನಾನ್ನೂರಿದೆ ಕನ್ನಡ ಕಾಮರ್ಸ್ ತಗೊಬೇಕಂತ ಅಷ್ಟೊಂದು ಏನು ಸರ್ ದುಡ್ಡು ಕಟ್ಟೋಕ್ಕಾಗ್ಬೇಕಲ್ಲ ಸರ್ ಕಮ್ಮಿ ಮಾಡ್ಕೊಳ್ರಿ ಸರ್ ಸ್ವಲ್ಪ ನಾವು ಹಿರಿಯೂರಿಂದ ಬಂದ್ವಿ ದುರ್ಗದಲ್ಲಿ ಸಾ ಕಾಲೇಜಿಗೆ ಸೇರ್ಸ್ಬೇಕಂತ ನಿಮ್ಮ ಸ್ಕೂಲು ಬಗ್ಗೆ ನಿಮ್ಮ ಕಾಲೇಜ್ ಬಗ್ಗೆ ಸ್ವಲ್ಪ ನಾಲ್ಕು ಕಡೆ ತಿಳ್ಕೊಂಡ್ವಿ ಸರ್ ಅದ್ಕಾಗಿ ಬಂದ್ವಿ ಕೇಳೋಣ ಅಂತ ಫೀಸ್ ನೋಡಿದರೆ ನೀವು ಅಷ್ಟೊಂದು ಹೇಳ್ತೀರಲ್ಲ ಸರ್ ಸಾರ್ ನೀವು ಕಾಲೇಜ್ ಕಾಲೇಜಿಂದು ಹೇಳಬೇಡ್ರಿ ಸರ್ ನಾವು ಅಡ್ಮಿಷನ್ ಮಾಡಿಸ್ತೀವಿ ಯಾವಾಗ ಬರಲಿ ಸರ್ ಹಾಂ ಆಯಿತು ಸರಿ ಆಯ್ತು ಸರ್ ಧನ್ಯವಾದಗಳು ಸರ್